ನೂರ ಇಪ್ಪತ್ತೇಳು ಮೂರು ಸಾವಿರದ ನಾನ್ನೂರ ತೊಂಬತ್ತೈದು ಹನ್ನೆರಡು ಸಾವಿರದ ಆರುನೂರ ಹದಿನೆಂಟು ಒಂದು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಇಪ್ಪತ್ತೊಂದು ಏಳು ಲಕ್ಷದ ಒಂಬತ್ತು ಸಾವಿರದ ಐನೂರ ಐವತ್ತೇಳು